ಹಲೋ ಕಿರಾಣಿ ಅಂಗಡಿ ಏನ್ರಿ ನಾವು ನಿರ್ಮಲ ಅಂತ ನಮ್ಗೆ ಒಂದು ಮೂರು ಐಟಮ್ಸ್ ಬೇಕಿತ್ತು ಒಂದಷ್ಟು ನೋಟ್ ಮಾಡ್ಕೊಳ್ತೀರಿ ಹೌದಾ ರೀ ಬರ್ತಾನ ಮಾಡ್ಕೊಳ್ತೀರ ಹ್ಞೂ ಮೂರು ಕೆಜಿ ಅಕ್ಕಿ ಹೇಳ್ಕೊಳ್ರಿ ಹಾಂ ಸೋನ ಮಸೂರಿ ಹಾಕ್ರಿ ಹಾಂ ಅದನ್ನೇ ಕೊಡಿ ಮತ್ತೆ ಒಂದು ಕೆಜಿ ಆಲ್ ಕೊಡಿರಿ ಒಂದು ಲೀಟ್ರ್ ಆಮೇಲೆ ಒಂದು ಡಜನ್ ಮೈಸೂರು ಸ್ಯಾಂಡಲ್ ಸೋಪ್ ಕೊಡಿ ಆಮೇಲೆ ಒಂದು ಡಜನ್ ಚಿಕ್ ಶಾಂಪು ಕೊಡಿ ಮತ್ತು ಹತ್ತು ಮ್ಯಾಗಿ ಪ್ಯಾಕೆಟ್ ಹಾಕ್ರಿ ಎರಡು ಕಾಟ್ವ ಮಸಾಲ ಹಾಕ್ರಿ ಇನ್ನೂ ಎರಡು ಇದು ಫ್ರೈಡ್ ರೈಸ್ ಮಸಾಲಾ ಹಾಕ್ರಿ ಆಮೇಲೆ ಒಂದು ಕೆಜಿ ಬೆಳ್ಳುಳ್ಳಿ ಹಾಕ್ರಿ ಹಾಂ ಸಾಕ್ರಿ ಇಷ್ಟು ಹಾಂ ರೀ ಅಷ್ಟು ಮಾಡ್ತೀವ್ರಿ ಹ್ಞೂ ರೀ ಸರಿ ರೀ ಅಷ್ಟು ಮಾಡ್ತೀನಿ ಹಾಂ ಹೇಳ್ರಿ ಫೋನ್ ಪೇ ಮಾಡಲಾ ರೀ ಏನು ಈಗ ಅಂಗ್ಡಿಗೆ ಬರ್ತೀನಲ್ರಿ ಹಾಂ ಅಷ್ಟು ಮಾಡ್ತೀನ್ರಿ ಇವಾಗ ಹೇಗಿದ್ರು ಬರಬೇಕಲ್ರಿ

ಹೌದು ರೀ ತ್ಯಾಂಕ್ಸ್ ರೀಪ್ಪ ಹಾಂ ರೀ ತಗೊಳ್ತೀವಿ ರೀ ನಿಮ್ಮ ಅಂಗಡಿಲೇ ತಗೊಳ್ತೀವಿ ರೀ ಮತ್ತೇ ಇದು ಗುಲಾಮ್ ಜಾಮೂನ್ ಎರಡು ಬಾಕ್ಸ್ ಸಿಗುತ್ತಲ್ರಿ

ಹಾಂ ತ್ಯಾಂಕ್ ಯು ರೀ ಬರ್ತೀನಿ ರೀ ಇವಾಗ ಹಾಂ ಬಾಯ್ ಬಾಯ್ ಬಾಯ್